ಬೆಂಗ್ಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ತುಂಬ ಫೇಮಸ್ಸಾದ ತಿಂಡಿ ಅಥವಾ ಊಟ ಬಂದು ತಿಂಡಿ ಬಂದು ಇಡ್ಲಿ ದೋಸೆ ವಡೆ ಮತ್ತು ಊಟ ಬಂದು ಮುದ್ದೆ ಸಾಂಬಾರು ಕಾಳು ಸಾಂಬಾರು ಈ ಆಹಾರಗಳನ್ನು ಈ ಇಡ್ಲಿಯನ್ನು ಹೇಗೆ ತಯಾರಿಸುತ್ತಾರೆ ಅಂದರೆ ಉದ್ದಿನ ಕಾಳು ಮತ್ತು ಅಕ್ಕಿ ಇರುತ್ತಲ್ಲ ಕುಚ್ಚಲ ಅಕ್ಕಿ ಇಡ್ಲಿ ತಯಾರಿಸುವ ಮೊದಲು ನಾವು ಹಿಂದಿನ ದಿನ ಇಡ್ಲಿ ಮತ್ತು ಇಡ್ಲಿಯ ಅಕ್ಕಿಯನ್ನು ಸುಮಾರು ಎರಡು ಲೋಟ ಹಾಕಿದರೆ ಉದ್ದಿನ ಕಾಳುಗಳನ್ನು ಒಂದು ಲೋಟ ಹಾಕಿ ಸಪ್ರೇಟ್ ಸಪ್ರೇಟಾಗಿ ನೆನೆಸಬೇಕು ಹಾಂ ನೆನೆಸಿದ ನೆನೆಸಿದ ವ ನಾಲ್ಕು ಗಂಟೆ ಕಾಲ ನೆನೆ ನೆನೆದ ನಂತರ ಅದನ್ನು ನಾವು ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಳತಕ್ಕದ್ದು ಆ ಬೆಳಿಗ್ಗೆ ರಾತ್ರಿ ರುಬ್ಬಿದರೆ ಅದು ಎಂಟು ಅವರು ಕಳೆದ ನಂತರ ಅದಕ್ಕೆ ಮಾರನೇ ದಿವಸ ನಾವು ಉಪ್ಪನ್ನು ಹಾಕಿ ತಿರುಗಿಸಿ ಇಡ್ಲಿಯ ಪಾತ್ರೆಯಲ್ಲಿ ತುಪ್ಪವನ್ನು ಸವರಿ ಎ ಇಡ್ಲಿಯ ಪಾತ್ರೆಗೆ ಇಡ್ಲಿ ಇಡ್ಲಿಯ ತಟ್ಟೆಗಳಿಗೆ ತುಪ್ಪವನ್ನು ಸವರಿ ನಾವು ಇಡ್ಲಿ ಹದವನ್ನು ಹಾಕಬೇಕು ಇಡ್ಲಿ ಹದವನ್ನು ಹಾ ತುಂಬ ನೀರಾಗಿ ಮಾಡಿಕೊಳ್ಳಬಾರದು ಮತ್ತು ತುಂಬ ಗಟ್ಟಿಯಾಗಿ ಕೂಡ ಮಾಡಬಾರದು ನೀರು ಅದಕ್ಕೆಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿ ನಾವು ಮಿಕ್ಸ್ ಮಾಡಿಕೊಂಡು ಅದನ್ನು ಆ ಇಡ್ಲಿ ಪಾತ್ರೆಯೊಳಗಡೆ ಹಾಕಿ ಅದನ್ನು ಆವಿಸ್ಬೇಕು ಸುಮಾರೊಂದು ಇಪ್ಪತ್ತು ನಿಮ್ಷದಿಂದ ಇಪ್ಪತ್ತೈದು ನಿಮಿಷ ಆವ್ಸ್ರೆ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ ಹಾಗೆ ಬಂದ ತಕ್ಷಣ ಅದನ್ನು ಒಂದು ಟೂ ಮಿನಿಟ್ಸ್ ಬಿಟ್ಟು ತೆಗೆದು ಹಿಂದೆ ಪ್ಲೇಟಿಗೆ ಒಂದ್ಚೂರು ಹಿ ತಿರುಗಿಸಿ ಹಿಂದೆ ನೀರು ಹಾಕಿದ್ರೆ ಇಡ್ಲಿನ ನಾವು ಕಚ್ಕೊಳಲ್ಲ ಕೆಳಗಡೆಗೆ ಪ್ಲೇಟುಗಳಿಗೆ ಆ ಪ್ಲೇಟಿಗೆ ಕಚ್ಕೊಂಡಿರುತ್ತೆ ನಾವು ಇಡ್ಲಿ ಒಂದು ಸ್ಪೂನ್ ಮುಖಾಂತರ ಎಲ್ಲ ತೆಗೆದು ಒಂದು ಹಾಟ್ ಬಾಕ್ಸ್ಗಾಕಿಡ್ಬೋದು ಆಮೇಲದಕ್ಕೆ ನಾವು ಚಟ್ನಿ ಹೇಗ್ಮಾಡ್ತೀವಿ ಚಟ್ನಿ ಅಂದರೆ ಪುದೀನ ಚಟ್ನಿ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಇಡ್ಲಿಗೆ ಅದು ಹೇಗೆ ಮಾಡೋದಂದ್ರೆ ಕಡಲೆ ಪಪ್ಪು ಮತ್ತು ಪುದೀನ ನಾವು ಹುರ್ಕೊಬೇಕು ಕಡಲೆ ಪಪ್ಪು ಕೂಡ ನಾವು ಬಿಸಿ ಮಾಡ್ಕೊಬೇಕು ಕಡಲೆ ಪಪ್ಪುನ ಬಿಸಿ ಮಾಡಿಕೊಂಡು ಆಮೇಲೆ ಚೂರು ಕೊತ್ತಂಬ್ರಿ ಸೊಪ್ಪು ಶುಂಠಿ ಒಂದು ಬೆಳ್ಳುಳ್ಳಿ ಹುಣಸೆ ಹಣ್ಣು ಉಪ್ಪು ಎಲ್ಲ ಹಾಕಿ ತರಿತರಿಯಾಗಿ ನಾವು ಮಿಕ್ಸಿಯಲ್ಲಿ ರುಬ್ಕೊಬೇಕು ಆಗ ರುಬ್ಕೊಂಡಾಗ ನಮಗೆ ಒಂದು ಹದ ಬರುತ್ತೆ ಆ ಹದ ಬಂದ ತಕ್ಷಣ ನಮ್ಗೆಷ್ಟು ಬೇಕೋ ಒಂದ್ಚೂರು ಉಪ್ಪು ನೀರು ಸೇರಿಸಿ ಅದಕ್ಕೆ ಒಂದು ಪಕ್ಕದಲ್ಲಿ ಒಂದು ಎಣ್ಣೆ ಕಾಯಿಸಿದ ಎಣ್ಣೆ ಸಾಸಿವೆ ಒಂದ್ಚೂರು ಕಡ್ಲೆಬೇಳೆ ಉದ್ದಿನಬೇಳೆ ಹಾಕಿ ಅದಕ್ಕೆ ಚಟ್ನಿಗೆ ಮಿಕ್ಸ್ ಮಾಡ್ದ್ರೆ ಅದು ಒಂಥರ ಟೇಸ್ಟಿರತ್ತೆ ಇಡ್ಲಿ ಆಯಿತಲ್ಲ ಚಟ್ನಿ ಆಯಿತು ಮತ್ತೆ ಇದಕ್ಕೆ ನಾವು ಸಾಂಬಾರು ಕೂಡ ಮಾಡ್ತೀವಿ ಸಾಂಬಾರು ಅದು ಹೇಗೆ ಮಾಡೋದು ಅಂತಂದರೆ ಈರುಳ್ಳಿ ಟೊಮೆಟೋ ಅದನ್ನ ಫ್ರೈ ಮಾಡಿಕೊಂಡು ಮತ್ತು ಮಸಾಲೆಗೆ ನಾವು ಜಾರಲ್ಲಿ ಮಿಕ್ಸಿ ಜಾರಲ್ಲಿ ಉದ್ದಿನಬೇಳೆ ಧನಿಯಾ ಬ್ಯಾಡಗಿ ಮೆಣಸಿನ್ಕಾಯಿ ಆಮೇಲೆ ಚೂರು ಚಕ್ಕೆ ಗಸಗಸೆ ಧನಿಯಾ ಇದನ್ನೆಲ್ಲ ಮಿಕ್ಸಿಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನ ಮಿಕ್ಸಿಗಾಕಿ ಗ್ರೈಂಡ್ ಮಾಡಿ ಈ ಟೊಮೆಟೋ ಇಲ್ಲಿ ಫ್ರೈ ಆದ ನಂತರ ಕುಕ್ಕರಲ್ಲಿ ಅದನ್ನು ಹಾಕಿ ಉಪ್ಪಾಕಿ ಒಂದ್ಚೂರು ಒಂದು ಕುದಿ ಕುದಿ ಬರೋ ತನಕ ಕುದಿಸಿದ್ರೆ ಸಾಂಬಾರು ಇಡ್ಲಿ ಚಟ್ನಿ ಸಾಂಬಾರು ಇಲ್ಲಿ ಫೇಮಸ್ಸಾಗಿರುತ್ತೆ ಆಮೇಲೆ ವಡೆ ಅಂತ ಹೇಳಿದೆನಲ್ಲ ಆ ವಡೆ ಕೂಡ ಅಷ್ಟೇ ಬರೀ ಉದ್ದಿನಬೇಳೆ ಉದ್ದಿನಕಾಳನ್ನು ಒಂದು ಲೋಟ ನೆನ್ಸ್ಬಿಟ್ಟು ರಾತ್ರಿ ನೆನೆಸಿ ಮತ್ತೆ ರಾತ್ರಿ ರುಬ್ಬಿ ರುಬ್ಬಿದಮೇಲೆ ಒಂದು ಎರಡು ಗಂಟೆಗಳ ಕಾಲ ಫ್ ಮಾತ್ರ ನಾವು ಅದಕ್ಕೆ ಮುಂಚೆ ಉಪ್ಪಾಕಿ ಕೊತ್ತಂಬರಿ ಸೊಪ್ಪು ಮೆಣಸು ಕಾಳುಮೆಣಸು ಆಮೇಲೆ ಒಂದ್ಚೂರು ಅಕ್ಕಿ ಹಿಟ್ನಾಕಿ ಚೆನ್ನಾಗಿ ಕಲ್ಸ್ಬಿಟ್ಟು ಅದು ಸ್ವಲ್ಪ ಗಟ್ಟಿಗಿರಬೇಕು ನೀರು ಮಾಡ್ಕೊಬಾರ್ದು ಉದ್ದಿನವಡೆ ಯಾಕಂದರೆ ನೀರ್ಬಿಟ್ರೆ ಅದು ಎಣ್ಣೆಲಿ ತುಂಬ ಇದು ಮಾಡುತ್ತೆ ಮತ್ತೊಂದು ಸಣ್ಣ ಬಾಣಲೆ ಇಟ್ಬಿಟ್ಟು ಆ ಬಾಣಲೆ ಒಳಗಡೆ ನೀರಾಕಿ ಬಾಣಲೆ ಒಳಗಡೆ ಚೂರು ನೀರು ಚುಮುಕ್ಸ್ಬೇಕು ಆಗ ನೀರು ಕಾದಿದೆ ಅಂತ ಗೊತ್ತಾಗತ್ತಲ್ಲ ಆಗ ಚಿಟಚಿಟ ಅಂದಾಗ ನಾವು ಇಡ್ಲಿ ಉದ್ದಿನ ವಡೇನ ಹದಕ್ಕೆ ತೊಗೊಂಡು ಆ ಹದನ ಕೈಯಲ್ಲಿ ದಪ್ಪ ದಪ್ಪ ಹೀಗ್ಮಾಡಿ ಅದು ಮಧ್ಯದಲ್ಲಿ ಹೋಲ್ ಮಾಡಿ ಅದಕ್ಕೆ ಉದ್ದಿನ ಆ ಉದ್ದಿನ ವಡೆ ಆಕಾರದಲ್ಲಿ ಅದ್ಬಿಟ್ರೆ ಒಂದೈದು ನಿಮ್ಷದಲ್ಲಿ ಅದು ರೋಸ್ಟಾಗತ್ತೆ ಅದ್ಮೇಲ್ಗಡೆ ಎಲ್ಲ ಕೆಂಪು ಕಲರಿರುತ್ತೆ ಒಳಗಡೆ ಮಾತ್ರ ಅದು ಬೆಂದಿರುತ್ತೆ ಆ ಬೆಂದಿರೋದನ್ನ ತೆಗೆದು ತೆಗೆದ್ಕೊಂಡು ಇಡ್ಲಿ ಚಟ್ನಿ ಸಾಂಬಾರಿದು ನಮಗೆ ಇಲ್ಲಿ ತುಂಬ ಫೇಮಸ್ಸಾದ ಅಡಿಗೆ ಎಲ್ಲ ಕಡೆನು ಅಷ್ಟೇ ಎಲ್ಲಾನ ಹೋಗಲಿ ಇಡ್ಲಿ ಹೋಟ್ಲ ಇಡ್ಲಿ ಚಟ್ನಿ ಸಾಂಬಾರು ಇದ್ದೇ ಇರತ್ತೆ ಆಮೇಲೆ ಊಟ ಬಂದು ಇಲ್ಲಿ ಮುದ್ದೆ ಸಾಂಬಾರಂತ ತುಂಬ ಮುದ್ದೆ ಇಲ್ಲಿ ತುಂಬ ಫೇಮಸ್ಸು ಈ ಕಾಲದಲ್ಲಿ ತುಂಬ ಶುಗರ್ ಪೇಶೆಂಟ್ಸು ಅವೆಲ್ಲ ಇರ್ತಾರಲ್ಲ ಅವ್ರಿಗೆ ತುಂಬ ಉಪಯೋಗ ಆಗತ್ತೆ ಈ ಮುದ್ದೆ ಈ ಮುದ್ದೆ ಮಾಡೋದು ತುಂಬ ಸುಲಭ ಒಂದು ನೀರನ್ನು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಆಮೇಲೆ ಒಂದು ಸ್ಪೂನ್ ತುಪ್ಪ ಹಾಕಬೇಕು ಆಮೇಲೆ ಅದಕ್ಕೆ ಒಂದು ಚೂರು ಇದನ್ನು ಅಕ್ಕಿಯ ಅಥವಾ ಅಕ್ಕಿಯ ನುಚ್ಚನ್ನು ಸೇರಿಸಬೇಕು ಒಂದೆರಡು ನಿಮಿಷ ಬಿಟ್ಟು ಮೂರು ನಿಮಿಷ ಕುದಿದ ನಂತರ ಆ ರಾಗಿ ಹಿಟ್ಟನ್ನು ಅದಕ್ಕೆ ಹಾಕಬೇಕು ಚೆನ್ನಾಗಿ ಕುದಿಬೇಕು ಅದು ಐದು ನಿಮಿಷ ಕಾಲ ಕುದಿದ ನಂತರ ಅದು ಚೆನ್ನಾಗಿ ಸ್ಮೆಲ್ ಬರುತ್ತದೆ ಸ್ಮೆಲ್ ಬರತ್ತಲ್ಲ ಆ ಸ್ಮೆಲ್ ಬಂದಾಗ ಒಂದು ಹಿಟ್ಟಿನ ಕೋಲು ತೊಗೊಂಡು ಚೆನ್ನಾಗಿ ತಿರಿಗ್ಸ್ಬೇಕು ಆ ತಿರಿಗ್ಸಿದ ನಂತರ ಅದು ಒಂಥರ ಗಟ್ಟಿ ಗಟ್ಟಿ ಥರ ಮಾಡಬಾರದು ಸ್ಮೂತಾಗಿ ತಿರಿಗ್ಸ್ಬೇಕು ಅದು ತಿರ್ಗ್ಸ್ತಾ ತಿರ್ಗ್ಸ್ತಾ ಒಂದು ಐದರಿಂದ ಹತ್ತು ನಿಮಿಷ ತಿರಿಗ್ಸಿ ಮತ್ತೆ ಒಂದು ಪ್ಲೇಟನ್ನು ಮುಚ್ಚಿಟ್ಟರೆ ಚೆನ್ನಾಗಿ ಹದ ಬರುತ್ತೆ ಆ ಹದ ಬಂದ ತಕ್ಷಣ ಸ್ ಹಿಟ್ ಬೆಂದಿದೆ ಅಂತರ್ಥ ಆ ಹಿಟ್ಟು ಕೂಡ ನಿಮಗೆ ಇಲ್ಲಿ ಅಲ್ಲಿ ಮುದ್ದೇನ ಒಂದು ರೌಂಡ್ ಬಾಲ್ ಶೇಪಲ್ಲಿ ನಾವು ಮಾಡಿ ಅದಕ್ಕೆ ಸಾಂಬಾರು ಮಾಡಿ ಕೊಡ್ತಾರೆ ಇಲ್ಲಿ ಇಡ್ಲಿ ಚಟ್ನಿ ಸಾಂಬಾರು ವಡೆ ಮತ್ತು ಮುದ್ದೆ ಸಾರು ತುಂಬ ಫೇಮಸ್ಸು ನಮ್ಮ